ಹೌದು ಈಗಲೂ ಸಹ ನಮ್ಮ ಹಳ್ಳಿಗಳಲ್ಲಿ ಸಾಲವನ್ನು ಪಡೆಯುವುದು ಸಾಮಾನ್ಯವಾಗಿದೆ ಈ ಒಂದು ಸಾಲವನ್ನು ಮಕ್ಕಳ ಮದುವೆ ಮಾಡುವುದಕ್ಕಾಗಿ ಹಾಗೂ ಮನೆ ಕಟ್ಟುವ ಸಲುವಾಗಿ ಸಾಲವನ್ನು ಪಡೆಯುತ್ತಾರೆ ಈ ಒಂದು ಸಾಲವನ್ನು ಬ್ಯಾಂಕುಗಳ ಬಳಿ ಅಥವಾ ಊರಿನಲ್ಲಿರುವ ಶ್ರೀಮಂತರ ಬಳಿ ಬಡ್ಡಿ ಬಡ್ಡಿಇದರಲ್ಲಿ ಈ ಒಂದು ಸಾಲವನ್ನು ಪಡೆಯುತ್ತಾರೆ ಇದರಿಂದ ಯಾವ ಪರಿಣಾಮ ಬೀರುತ್ತದೆ ಅಂದರೆ ಉಳಿದ ಮಕ್ಕಳಿಗೆ ಉನ್ನತ ಶಿಕ್ಷಣಾಭ್ಯಾಸವನ್ನು ಕೊಡಿಸಲು ಈ ಒಂದು ಸಮಸ್ಯೆ ಆಗುತ್ತದೆ ಈ ಒಂದು ಪರಿಣಾಮವನ್ನು ಈ ಒಂದು ಸಾಲದ ಪರಿಣಾಮದಿಂದಾಗಿ ಶಿಕ್ಷಣದ ಮೇಲೆ ಸಮಸ್ಯೆ ಆಗುತ್ತದೆ ಇದನ್ನು ನಾವು ನೋಡಿರುತ್ತೇವೆ